ಹಾಂ ಅನುಪಮ ಅವರಾ ಗವಿಶ್ರೀ ರೆಸ್ಟೋರೆಂಟ್ ಇಂದ ಫೋ ಅವರಾ ಸ್ವಲ್ಪ ಟಿಫಿನ್ ಬೇಕಿತ್ತು ರೀ ಸ್ನಾಕ್ಸ್ ಬೇಕಿತ್ತು ನಮ್ಗೆ ಹಾಗಾಗಿ ಕಾಲ್ ಮಾಡಿದ್ವಿ ಹೌದು ಯಾ ಏನೇನಿದೆ ರೀ ಫ್ರೆಶ್ ಐಟಮ್ಸ್ ಹೌದು ರೀ ಹಾಂ ರೀ ನಮ್ಗೆ ಎರ್ಡು ಪ್ಲೇಟ್ ಇಡ್ಲಿ ವಡಾ ಬೇಕಿತ್ತು ಎರ್ಡು ಮಸಾಲ ದೋಸೆ ಬೇಕಿತ್ತು ರೀ ಒನ್ ಪ್ಲೇಟ್ ಚಿಕನ್ ಮಂಚೂರಿ ಬೇಕಿತ್ತು ಎಷ್ಟು ಎಷ್ಟು ಆಗುತ್ತೆ ರೀ ಇಡ್ಲಿ ವಡೆ ಎಷ್ಟು ಎರಡು ಇಡ್ಲಿ ಒಂದು ವಡೆ ಹಾಂ ರೀ ದೋಸಾ ಹೌದೇನು ರೀ ದೋಸೆ ರೀ ಹೌದೇನು ರೀ ಎಲ್ಲ ಎಷ್ಟು ಸೇರಿಸಿ ಎಷ್ಟಾಯ್ತು ರೀ ಹೌದೇನು ರೀ ನಾನು ಗೂಗಲ್ ಪೇ ಮಾಡ್ತೀನಿ ನಿಮ್ಗೆ ನಮ್ಗೆ ಅಡ್ರೆಸ್ಸ್ ಬರ್ಕೊಳ್ತೀರಾ ಏನು ರೀ ಹಾಂ ಪಾರ್ಸಲ್ ಕೊಡ್ಬೇಕಿತ್ತು ರೀ ನಮ್ಗೆ ಹಾಂ ರೀ ಕಿತ್ತೂರು ಚೆನ್ನಮ್ಮ ಸರ್ಕಲ್ ರೀ ಮಾರ್ಕೆಟ್ ಬರುತ್ತೆ ಅಲ್ರಿ ಮಾರ್ಕೆಟ್ ಏರಿಯಾ ಅಲ್ಲಿ ಬಂದ್ಬಿಟ್ಟು ಸ್ವಾಮಿಯೋರ ಮನೆ ಅಂತ ಹೇಳಿರಿ ಅಲ್ಲಿ ಯಾರಾದರೂ ಹೇಳ್ತಾರೆ ರೀ ನಿಮ್ಮ ಹತ್ತಿರ ಹುಡ್ಗ್ರು ಇದಾದ್ದು ಏನು ರೀ ಯಾರಾದರೂ ಮನೆಗೆ ಕಳಿಸ್ಬೇಕಿತ್ತು ಹೌದೇನು ರೀ ಕಳ್ಸಿ ರೀ ಪರವಾಗಿಲ್ಲ ಹಾಗಂದ್ರೆ ನಮ್ಗೆ ಸ್ವಲ್ಪ ಅರ್ಜೆಂಟ್ ಕಳ್ಸ್ಕೊಡ್ಬೇಕಿತ್ತು ರೀ ಎರ್ಡು ಪ್ಲೇಟ್ ಇಡ್ಲಿ ವಡೆ ಎರ್ಡು ದೋಸೆ ಒಂದು ಚಿಕನ್ ಮಂಚೂರಿಯನ್ ಬೇಕಿತ್ತು ರೀ ನಿಮ್ದು ಗೂಗಲ್ ಪೇ ಇದೆಯಾ ಫೋನ್ ಪೇ ಇದಾ ರೀ ಹೌದೇನು ರೀ ಹಾಂ ಹಾಂ ಹೌದೇನು ರೀ ಇದೆ ನಂಬರ್ಗೆನೇ ಆ ಹುಡ್ಗಂದು ಕೇಳೋಕೆ ಫೋ ಹೇಳೋಕೆ ಫೋನ್ ಮಾಡೋಕೆ ಹೇಳಿರಿ ಸ್ವಲ್ಪ ನೀಟಾಗಿ ಪ್ರ ಸ್ವಲ್ಪ್ ಸಾಂಬಾರು ಸ್ವಲ್ಪ್ ಜಾಸ್ತಿಯೇ ಕಟ್ಟಿರಿ ಸ್ವಲ್ಪ ಇಡ್ಲಿದು ದೋಸೆಯದ್ದು ಹಾಂ ರೀ ಸರಿ ರೀ